ಪೆಹ್ಲೆ ಎಂಬುದಿಲ್ಲ ನಮ್ಮಮ್ಮ ಅಪ್ಪ ಶಾಲೆಯನ್ನು ಓದಿಲ್ಲ ಅವರು ತನ್ನ ಜೀವನ ಸಾಗಿಸ್ಕಡಿಂದು ಮದುವೆ ಚಿಕ್ಕ ವಯಸ್ನಾಗೆ ಮಾಡಿದ್ದು ಕಡೆದು ಅವರಂಬುದಿಲ್ಲ ತನ್ನ ಹೊಟ್ಟೆ ಪಾಡಿಗಾಗಿ ಅವರಂಬುದು ಮದುವೆ ಮಾಡ್ಕೊಂಡ ನಂತರ ದಿನ ಎಲ್ಲ ಕೆಲಸ ಮಾಡಿ ರಾತ್ರಿ ಬಂದು ಮತ್ತೆ ಸಾಕ್ಷರತಾ ಶಾಲೆಯನ್ನು ಓದಿದರು ಆನಂತರ ಈ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಮಕ್ಕಳು ಆರರಿಂದ ಹದಿನಾಲ್ಕು ವರ್ಷದ ಪ್ರತಿಯೊಂದು ಮಗು ಕೂಡ ಶಿಕ್ಷಣ ಪಡಿಯಬೇಕೆಂದು ಇದು ಸಮಾಜ ಕಲ್ಯಾಣ ಅಭಿವೃದ್ಧಿಯನ್ನು ಮಾಡಿದೆ ಆಗ ತನ್ನ ಹೊಟ್ಟೆಪಾಡಿಗಾದ್ರೂ ಕಲಿಬೇಕೆಂದು ಮಮ್ಮಿ ಪಪ್ಪ ಒಂದೆರಡು ಅಕ್ಷರ ಕಲೀಬೇಕು ಮ್ ಅಂತಂದು ತನ್ನ ಹೆಸರು ತಾರ ಬರೀಬೇಕಂದು ಕಲ್ಕೊಂಡಾರ ಇದು ರಾತ್ರಿ ಶಾಲೆಗೋಸ್ಕರ ಇದು ಮಹಿಳೆಯರಿಗೂ ಕೂಡ ಅನ್ವಯ ಆಯಿತು ಆರೋಗ್ಯದಲ್ಲಿ ಆಯುಷ್ಮಾನ್ ಕಾರ್ಡು ಎಷ್ಟೇ ಕಡು ಬಡವ ತನ್ನ ಹತ್ತಿರ ಹಣ ಇಲ್ಲದ ಕಾರಣ ಅವನು ನರಳಿ ಬರಳಿ ಆಯುರ್ ಆಯುರ್ವೇದಿಕ ಅಂತಹ ಅನ್ನು ಉಪಯೋಗಿಸಿಕೊಂಡು ಇದ್ದಷ್ಟು ದಿನ ಇರೀ ಇಲ್ದೇ ಹೋದ್ರೆ ಸಾಯ್ರಿ ಅಂತಂದು ಹಾಗೆ ತನ್ನ ಜೀವನವನ್ನು ಕಳ್ದಾರ ಆದರೆ ಈಗ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದು ಅವರಿಗೆ ಆಯುಷ್ಮಾನ್ ಕಾರ್ಡ್ಲಿಂದ ತನಗೆ ಬೇಕಾದಷ್ಟು ಒಂದು ಲಕ್ಷದವರೆಗೂ ಅವರಿಗೆ ಹಣವನ್ನು ಕೊಟ್ಟು ಎಂತ ದೊಡ್ಡ ರೋಗ ಇದ್ದರೂ ಕೂಡ ನಿರ್ಮೂಲನೆ ಆಗ್ಲತ್ತದ ಬಡತನ ಆವಾಗ ಹಸ್ವಿಲ್ ಕಡೆ ಹಸಿವಿಗೋಸ್ಕರನೇ ಎಷ್ಟೋ ಜನರು ಸತ್ತು ಹೋಗ್ಯಾರ ಅವರಿಗೆ ಊಟ ಇದ್ದಿದ್ದಿಲ್ಲ ಅನ್ನ ಇದ್ದಿದ್ದಿಲ್ಲ ನೀರು ಇದ್ದಿದ್ದಿಲ್ಲ ಏನು ಇಲ್ಕಡೆಂದ ಅವರು ಬಡತನದಾಗೆ ಇರ್ತಿದ್ರು ಹಂತ ಕಡಿಂದು ಅವರಿಗೆ ಸ್ ಬಡತನದಲ್ಲಿದ್ದವ್ರಿಗೆ ಅನ್ನ ಭಾಗ್ಯವನ್ನು ಕೊಟ್ಟರು ಅನ್ನಭಾಗ್ಯ ಎಷ್ಟೇ ಕಡು ಬಡವ ಇರಲಿ ಬಡವ ಇರಲಿ ಅವನಿಗೆ ಒಂದು ಹೊತ್ತಿಂದು ಊಟಾರ ಸಿಗಬೇಕು ಅಂತಂದು ಅವರಿಗೋಸ್ಕರ ಅಂಬುದು ಅನ್ನ ಭಾಗ್ಯವನ್ನು ಯೋಜನೆ ಮಾಡಲಾಗಿದೆ ಮತ್ತು ರಾ ದಿನವೆಲ್ಲ ದುಡ್ದು ಒಂದು ಹೊತ್ತಿಂದು ಊಟಕ್ಕಾಗ್ದರ ಬಡತನವನ್ನು ನಿವಾರಣೆ ಮಾಡ್ಕೊಳ್ಳತ್ತಾರ ಈಗಿನ ಜನ ಮಹಿಳಾ ಸಬಲೀಕರಣ ಅದರಲ್ಲಿ ಹಿಂದಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿ ಒಂದು ವೇಳೆ ದೊಡ್ಡ ಯಜಮಾನನಿದ್ದು ಅವನು ಬೇಗನೇ ಮರಣ ಹೊಂದಿದ್ದಾನೆ ಅಂದರೆ ಅವನಿಗೆ ಆ ಅವರ ಜೊತೆನೇ ಅವರ ಹೆಂಡತಿಯನ್ನು ಬೆಂಕಿಯಲ್ಲಿ ಹಾಕ್ತಿದ್ದರು ಸತಿ ಸಹಗಮನ ಪದ್ಧತಿ ಮೊದಲಿತ್ತು ಆದರೆ ಈವಾಗ ಹಾಗಿಲ್ಲ ಸಣ್ಣ ವಯಸ್ಸಿಗೆ ಮದ್ವೆ ಮಾಡ್ತಿದ್ದರು ಬ್ಯಾಂಡಂದ್ರು ಕೂಡ ಕೇಳ್ತಿದ್ದಿಲ್ಲ ಮೊದಲು ಒಂದು ಹೆಣ್ಣು ಮನೆಯಲ್ಲಿದ್ರೆ ಅವಳಿಗೆಂಬುದಿಲ್ಲ ಈ ಮನೆಗೆಣ್ಣದ ಅಂತಂದು ಅವಳಿಗೆ ಕಾಟಾಚಾರ ಮಾಡ್ತಿದ್ದರು ಆವಾಗ ಈವಾಗ ಹಾಗಿಲ್ಲ ತನ್ನ ವಯಸ್ಸು ಆದ ನಂತರನೇ ಮದುವೆ ಮಾಡ್ಕೊಳ್ಳೋಕೆ ಅವಳು ಅರ್ಹರೆಂದ್ರೆ ಮಾತ್ರ ಮದುವೆನ ಮಾಡುತ್ತಾರೆ ಆದರೆ ಅದು ಎಲ್ಲದ್ರಿಂದ ಹಿಂದುಳಿದಂಥ ಜನರು ಯಾವುದೇ ಕಾರಣಕ್ಕೂ ಯಾವುದ್ರಲ್ಲಿ ಹಿಂದೆ ಬೀಳಬಾರ್ದು ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಬಡತನದಲ್ಲಿ ಯಾವ್ದ್ರಲ್ಲಿ ಭೀ ಹಿಂದಿರಬಾರ್ದು ಅಂದು ಓದು ಬರಹವನ್ನು ಕಲಿತು ತನ್ನ ಜೀವನವನ್ನು ಸಾಗ್ಸೋದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳ ಒದಗಿಸಿ ಕೊಡಲಾಗಿದೆ ಶಿಕ್ಷಣದಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಗು ಪ್ರತಿಯೊಂದು ಹಂತದಲ್ಲೂ ಕ ಕೂಡ ಶಿಕ್ಷಣವನ್ನು ಪಡಿಬೇಕು ಹದಿನಾಲ್ಕು ವರ್ಷದ್ ತನಕ ಯಾವುದೇ ರೀತಿಯಿಂದ ಮಗು ಹಿಂದುಳಿಬಾರ್ದು ಆ ಒಂದು ವೇಳೆ ಮಗು ಹಿಂದುಳೀತು ಅಂದ್ರೆ ಅಂತಹ ಮಗುವನ್ನು ದಂಡ ವಿಧಿಸಲಾಗ್ತದೆ ಅದ್ರ ಕಡಿಂದು ಪ್ರತಿಯೊಂದು ಮಗು ಶಿಕ್ಷಣ ಕಲಿತಾವೆ ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳು ಬಂದಿರುವಂಥ ಸಮಯದಲ್ಲಿ ಅವರದ್ದು ಆಧಾರ ಕಾರ್ಡ್ ರ್ಯಾಷನ್ ಕಾರ್ಡು ಅದರ ಮೇಲೆ ಒಯ್ದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಡತನ ಆವಾಗ ಸಾಲ ಮನ್ನ ಮಾಡರ್ವಿ ಎಷ್ಟೋ ಸಂಘಗಳಿಂದ ರೈತ ತನ್ನ ಆತ್ಮಹತ್ಯೆ ಮಾಡ್ಕೊತೀನಿ ರೈತ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಕುಟುಂಬಕ್ಕೆ ಹಣ ಹಣದ ಸಹಾಯ ಇಲ್ಲದೇ ಹೋದರೆ ಜಮೀನು ಕೊಡುವಂಥದ್ದು ಈ ರೀತಿ ಸರ್ಕಾರ ಅವರಿಗೆ ಯೋಜನೆಗಳನ್ನು ನೀಡ್ತಾಯಿದೆ ಮಹಿಳೆಯರು ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ತನ್ನ ಕುಟುಂಬವನ್ನು ಸಾಗಿಸ್ತಾಯಿದ್ದಾರೆ ಇದರಿಂದ ಈವಾಗ ಗ್ರಾಮೀಣಕ್ಕಾಗಿ ಅಂದ್ರೆ ಮಹಿಳೆ ಮನೆಯಲ್ಲಿದ್ದರೂ ಕೂಡ ಎರಡು ಸಾವಿರ ರೂಪಾಯಿ ಅವ್ರಿಗೆ ದೊರೀಬೇಕು ಅಂತಂದು ಯೋಜನೆಗಳನ್ನು ಹಾಕಿ ಪ್ರತಿಯೊಂದು ಮಹಿಳೆ ಮನೆಯ ಯಜಮಾನತಿ ಅವ್ಳಿಗೆ ಎರಡು ಸಾವಿರ ರೂಪಾಯಿ ನೀಡಿ ತನ್ನ ಕುಟುಂಬವನ್ನು ಕಟ್ಕೊಳ್ಳೋಳು ಅರ್ಹಳು ಎಂತಂದು ಅವರಿಗೆ ಹಣವನ್ನು ಕೊಡ್ತಾಯಿದೆ ಎಲ್ಲದ್ರಿಂದ ಬೀದರ್ ಜಿಲ್ಲೆಯು ಪ್ರಮುಖ ಸಮಾಜ ಕಲ್ಯಾಣ ಅಭಿವೃದ್ಧಿಯಲ್ಲಿ ಯೋಜನೆಗಳು ಅಡಗಿವೆ ಸರ್ವ ಶಿಕ್ಷಣ ಅಭಿಯಾನ ರಾತ್ರಿ ಶಾಲೆ ಆಯುಷ್ಮಾನ್ ಕಾರ್ಡ್ ಸಾಲ ಮನ್ನ ಅನ್ನಭಾಗ್ಯ ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಸತಿ ಸಹಗಮನ ಪದ್ಧತಿ ಈ ರೀತಿ ಹಲವು ಕಾರ್ಯಯೋಜನೆಗಳು ನಡೆಯುತ್ತಾಯಿವೆ